ಹಾಂ ಹಲೋ ಹೇಳಿ ರೀ ಹಾಂ ಹ್ಞೂ ರೀ ಹಾಂ ಹೌದು ಹೇಳಿ ರೀ ಹಾಂ ಹಾಂ ಅಂದರೆ ನಿಮ್ಮ ಊರ್ ಯಾವ್ದು ಹೇಳಿ ರೀ

ಹ್ಞೂ ಹ್ಞೂ ನಮ್ಮ ಬೈಕ್ ಅಂದ್ರೆ ನಿಮ್ದು ಅಲ್ಲ ಬೈಕಿನ್ಕಿ ನಮ್ದು ಟ್ರಾನ್ಸ್ಪೋರ್ಟ್ ಐತೆ ಬಿಡಿರಿ ನಮ್ಗೆ ಬೈಕ್ ಅದಾವೆ ನಮ್ಮ ಕಡೆ ಆದರೆ ನಿಮ್ದು ಲೈಸೆನ್ಸ್ ಇದೆಯಾ ಬೈಕ್ದು ಏ ನಮ್ದು ಕಂಪ್ನಿ ತ್ರೂ ನಮ್ದು ಶಕ್ತಿ ಟ್ರಾವೆಲ್ಸ್ ತ್ರೂ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲೀಯರೆ ಇರ್ತೀವಿ ಎಲ್ಲ ಗೌರ್ಮೆಂಟ್ ತ್ರೂನೆ ಇರ್ತೆತಿ ಅದು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದರೆ ನೀವು ತಿಂಗ್ಳ ಮಟ್ಟಿಗೆ ಕೊಡ್ತೇವೆ ಬಿಡಿರಿ ತಿಂಗ್ಳ ಮಟ್ಟಿಗೆ ಒಂದು ಸ್ವಲ್ಪ ರೇಟ ಜಾಸ್ತಿ ಆಕ್ಕೇತಿ ನೀವು ಇಲ್ಲಿ ಬಂದು ಮಾತಾಡಿದ್ರೆ ಒಂದು ಸ್ವಲ್ಪ ಚಲೋ ಆಕ್ಕೇತೆ ಹಾಂ ಅದೇ ಅದೇ ನಿಮ್ದು ಲೈಸೆನ್ಸು ಆಮೇಲೆ ನಿಮ್ಮದು ಆಧಾರ್ ಕಾರ್ಡು ಅವನ್ನೆಲ್ಲ ತಗೋಬಂದು ಇಲ್ಲಿ ಮ್ ಅಪ್ಲೈ ಮಾಡಿ ನಾ ನಿಮ್ಗೆ ಓಕ್ ಓಕೆ ಹಂಗಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಬನ್ರಿ ನಾವೂ ಧಾರ್ವಾಡ್ದೋರು ನಾವು ಚಲೋ ನೋಡ್ಕೊಂತೀವಿ ನಿಮ್ಗೆ ಹಾಂ ಬನ್ರಿ ಹ್ಞೂ ರೀ ಬನ್ರಿ ಬನ್ರಿ ನೀವೇನು ಟೆನ್ಶನ್ ತೊ ಹೊರಗಿನ ಊರಿಂದ ನಮ್ಮ ಊರಿಗೆ ಬರ್ತೀರಂದ್ರೆ ನಾ ಯಾವುದಕ್ಕೂ ಕಡಿಮೆ ಮಾಡುದಿಲ್ಲ ರಿ ಬನ್ರಿ ಅದರ ಡಾಕ್ಯುಮೆಂಟ್ಸ್ ಕ್ಲಿಯರಾಗಿ ತೊಂಬನ್ರಿ ಫಸ್ಟ ನಿಮ್ಗೆ ಬೈಕ್ ಬೇಕಂದ್ರೆ ನೀವು ನಿಮ್ದು ಲೈಸೆನ್ಸ್ ಡಿ ಎಲ್ಲ ತರ್ಬೇಕು ರೀ ಮೊದಲು ಹಾಂ ಇನ್ನೆಲ್ಲ ಎಲ್ಲ ಫುಲ್ ಕಂಡೀಶನ್ ಗಾಡಿನೇ ಕೊಡ್ತೇವೆ ನೀವೇನು ಧಾರವಾಡ ಏ ನಮ್ಮ ಧಾರವಾಡ ಸರೌಂಡ್ ಇರುದೇ ಒಂದು ಹದಿನೈದು ನೂರು ಕಿಲೋ ಮಿ ಎಷ್ಟು ಒಂದು ಎಂಟುನೂರು ಕಿಲೋಮೀಟ್ರ್ ಸರೌಂಡ್ ಐತಿ ಎಷ್ಟರೊಳಗ್ ಎಲ್ಲಿ ಹೊಕ್ಕಿರಿ ಎಲ್ಲ ನಮ್ಮ ರೇಂಜೊಳಗೆ ಇರ್ತೀರಿ ನೀವು ಬನ್ರಿ ಬನ್ರಿ ನಿಮ್ದು ಬೈಕದಷ್ಟಲ್ಲ ಮತ್ತು ಬೇರೆ ವ್ಯವಸ್ಥೆನೂ ಮಾಡ್ತೀವಿ ಹಾಂ ಬನ್ರಿ ಏನೂ ಟೆನ್ಶನ್ ತಗೋಳ್ಳಿಕ್ಕೆ ಹೋಗ್ಬೇಡಿ ಹಾಂ ಹಾಂ ಬಂದು ಬನ್ರಿ ನಿಮ್ಗೆ ಅಡ್ರೆಸ್ ಇದು ಗೊತ್ತೈತಲ್ಲ ಹಾಂ ಅದೇ ಅಡ್ರೆಸ್ಸಿಗೆ ಬಂದುಬಿಡ್ರಿ ನಿಮ್ಗೆ ಲೊಕೇಶನ್ ಆಲ್ರೆಡಿ ಕಳ್ಸಿನಿ ನಾನು ಅದೇ ಲೊಕೇಶನ್ ಹಿಡ್ಕೊಂಡ್ಬಂದ್ಬಿಡ್ರಿ ಓಕೆ ಓಕೆ ಲೊಕೇಶನ್ ಶೇರ್ ಮಾಡ್ತೇನೆ ಬನ್ರಿ ಓಕೆ ಮಾ ಓಕೆ ಬಾಯ್ ಬಾಯ್